ಸುನೀಲ್ ಅವ್ರಾ ರೀ ಹಾಂ ರೀ ನಾ ಸಚಿನ್ ಅಂತೇಳಿ ಅಂದು ಹೇಳಿ ಈಗ ನಿಮ್ದ ಆರ್ಡರ್ ಮಾಡಿದ್ದ ನೋಡ್ರಿ ಹಾಂ ರೀ ರೋಹಿತ್ ರೆಸ್ಟೋರೆಂಟ್ ಇಂದ ಆರ್ಡರ್ ಮಾಡಿದ್ದ ನೀವು ತಂದು ಕೊಟ್ಟಿರಿ ನೋಡ್ರಿ ಇದೆ ಇಲ್ಲಿ ಸಾಯಿ ಕಾಲೋನಿಗೆ ಹ್ಞೂ ರೀ ಸರ್ ಹಾಂ ಆರ್ಡರ್ ಬಂದದ ರೀ ಕಡಿಕ್ ಅದ್ರಾಗ ಎಲ್ಲ ಐಟಮ್ ಬಂದಿಲ್ಲ ರೀ ಹಾಂ ರೀ ನಾ ಒಂದು ಏಳು ಐಟಮ್ ಆರ್ಡರ್ ಮಾಡಿದ್ದ ಐದು ಬಂದಾವ ಇನ್ನೊಂದು ಎರಡು ಬಂದಿಲ್ಲ ರೀ ಹಾಂ ಅವ ಪಲ್ಯಗಳು ಬಂದಿಲ್ಲ ಎರಡು ನಾನು ವೆಜ್ ಪಲ್ಯ ಇದ್ದು ಅದ್ರೊಳಗೆ ಒಂದು ಚಿಕನ್ ಗ್ರೇವಿ ಇತ್ತು ಮತ್ತು ಇನ್ನೊಂದು ಮಟನ್ ಗ್ರೇವಿ ಇತ್ತು ಅವ ಎರಡು ಬಂದೇ ಇಲ್ರಿ ಹಾಂ ನಾ ಅದೇ ರೆಸ್ಟೋರೆಂಟ್ ಅದ್ರಿಗ್ನು ಫೋನ್ ಮಾಡಿ ಕೇಳಿದೆವು ಕಡೆಕ್ ಅವ ಬಂದಿಲ್ಲ ಅವರು ನಾವು ಕೊಟ್ಟಿದೇವು ಅಂತ ಅನ್ಲತರ ಅವ್ರ ನೀವು ಸು ಪಾಟ್ನರಿಗೆ ಕೇಳಿ ರೀ ಅಂತ ಅನ್ನುದ್ರು ಡೆಲ್ವರಿ ಪಾಟ್ನರಿಗೆ ಅದಕ್ಕೆ ಮತ್ತು ನಿಮ್ಗ ಹಚ್ದೇವ್ರಿ ಸರ್ ನೋಡಿರಿ ಇಲ್ಲ ಇಲ್ಲ ನೀವು ಬೇಕಿದ್ರ ಈಗ ಬರ್ರಿ ಮನೇಗೆ ನೀವು ಮನಿಗೆ ಬಂದು ಚೆಕ್ ಮಾಡ್ರಿ ಇನ್ನ ನಾವು ಏನು ಪ್ಯಾಕ್ ಬಿ ಓಪನ್ ಮಾಡಿಲ್ಲ ಸೆಕ್ಯೂರಿಟಿ ಕ್ಯಾಮ್ರ ಬಿ ಅದಾವ ನಂಬಲ್ಲಿ ನೀವು ಬೇಕಿದ್ರ ನೋಡ್ರಿ ನಾವು ಅದೇನು ಪ್ಯಾಕ್ ತೆಗ್ದಿಲ್ಲ ಏನು ಬಿ ಇಲ್ಲ ಅದು ಎಲ್ಲಿ ಮಿಸ್ಟೇಕ್ ಆಗ್ಯದ ನಮ್ಗರ ಗೊತ್ತಿಲ್ಲ ನೀವು ನೋಡ್ರಿ ಇಲ್ಲ ಸುಳ್ಳು ಎದಕ್ಕೆ ಹೇಳರೀ ಸುಳ್ಳು ಹೇಳದು ಏನು ಅದ ಇದ್ರ ಒಳಗೆ ಇದ್ದಿನ ಖರೆ ಹೇಳತಿದೇವೆ ಅದ್ರಾಗ ಆರ್ಡ್ರ್ ನಂಬಲ್ರ ಐಟಮ್ಸ್ ಬಂದಿಲ್ಲ ಏಳು ಪೇಮೆಂಟ್ರಿ ಎಲ್ಲ ಮತ್ತು ಮೊದಲೇ ಮಾಡಿದ್ದೆ ಇತ್ತು ಅದು ಪೇ ಆರ್ಡ್ರ್ ಏನು ಆರ್ಡ್ರ್ ಹಿಸ್ಟ್ರಿ ಅದ ಮತ್ತು ಐದು ಐಟಮ್ ಬಂದಿನ್ದ ಅದ ಎರಡು ಐಟಮ್ ಬಂದಿಲ್ಲ ಎರಡು ಐಟಮ್ ಬಂದಿಲ್ಲ ಅಂತ ಹೇಳತಿದೇವೆ ಅಷ್ಟೇ ನೀವು ಬಂದ ನೋಡುದ್ರ ನಿಮ್ಗ ಗೊತ್ತಾಗ್ತದ ಅದು ನೀವು ಒಂದು ಸರ್ತಿ ಬರ್ರಿ ಈಗ ಆದ ಅದಷ್ಟು ಅರ್ಜೆಂಟ್ ಬರ್ರಿ ನಾ ರೆಸ್ಟೋರೆಂಟ್ದವರಿಗು ಹೇಳಿದೆ ಅವ್ರನ್ನೂ ಹ್ಞೂ ಆಯ್ತ ಅಂದರ ಬೇಕಿದ್ರ ಬಂದ ನಂಬಲ್ಲ ಸೀ ಸಿ ಟಿವಿ ಫುಟೇಜ್ ಇರ್ತದ ಸೀ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ಕೊರೆ ಅಲ್ಲ ನಿಮ್ಗ ಗೊತ್ತೇ ಆಗ್ತದಲ್ಲ ಹಾಂ ಇಲ್ಲ ಇಲ್ಲ ಹಾಂ ಇಲ್ಲ ಇಲ್ಲ ಯಾವ್ದ ಬಿ ಐಟಮ್ ಏನು ಬಿ ತಿಂದಿಲ್ಲ ಇನ್ನ ತನಕ ಎಲ್ಲ ಐಟಮ್ ಎಲ್ಲ ಹಾಗೆ ಖಾಲಿನೇ ಅವ ಹಾಗೆ ಇಟ್ಟಿದೇವಿ ಎಲ್ಲ ಪ್ಯಾಕ್ ಬಿ ಓಪನ್ ಮಾಡಿಲ್ಲ ಎಲ್ಲ ಏನು ತಂದಿರದು ಹಾಗೆ ಚೆಕ್ ಮಾಡಿದೇವೆ ಹಾಗೆ ಇಟ್ಟಿದೇವೆ ನೀವು ಬಂದಿರೇ ಅಂತಂದ್ರ ನಿಮಗ ತೋರುಸ್ತೇವೆ ಅದ ಈಗ ಹಾಂ ಯಾವಾಗ ಬರ್ತೀರಿ ಎಲ್ಲಿದಿರ ಈಗ ನೀವು ಇಲ್ಲೇ ಬಂಪುರ್ ಪಲ್ನಿ ಅದು ಮತ್ತು ಇಲ್ಲೇ ಬಾಜಿನೇ ಇದ್ದಿರ ಮತ್ತೆ ಇಲ್ಲೇ ಇಲ್ಲಿ ಬಂದು ಹೋಗ್ರಿ ಅಲ್ಲಾ ನಡಿತದೆ ಒಂದು ಐದು ಮಿನಿಟು ಈಗ ನೀವು ಆಕಡೆ ಮತ್ತೆ ಮುಂದ ಹೋದಿರಿ ಅಂತ ಅಂದ್ರ ಗುಂಪಲಿಂದ ಮತ್ತೆ ಈಚಿ ಕಡೆ ಬರ್ಲಂಗ ಮತ್ತೆ ದಸ್ಕುಂದ್ರ ಮಿನಿಟ್ ಮತ್ತೆ ಅಲ್ಲ ತಡ ಐತದ ಅವ ಮತ್ತು ಇದು ತಂದಿಂದ ಆರ್ಡರ್ ಮಾಡಿಂದ ಎಲ್ಲ ವೇಷ್ಟ್ ಆಗಿ ಹೋಯ್ತದೆ ಇವತ್ತು ಬರ್ತಡೇ ಅದ ಅಂತೇಳಿ ಅಂದ ಹೇಳಿ ದೋಸ್ತುನ ಬರ್ತಡೇ ಅದ ಅಂತ ನಾವು ಆರ್ಡರ್ ಮಾಡಿದೆವು ಮತ್ತೆ ಇನ್ನ ಉಪವಾಸ ಕೂಡಬೇಕು ಹಂಗೆ ಏನಾ ಅಲ್ಲ ಮತ್ತು ಅವ ಹೋಟಲ್ದಾಗ ಅವ ಮಾಡಿ ಇಟ್ಟಿನ ಅದು ಅವರೆ ಯಾರಿಗರ ಕೊಟ್ಟು ಹಾಕ್ದಿರ ಅಂದ್ರ ಅದು ಬಿ ವೇಷ್ಟ್ ಆಗಿ ಹೋಯ್ತದ ಇಲ್ಲ ಇದ್ದಿನ ಜಲ್ದಿ ಸಾಲ್ವ್ ಮಾಡ್ಕೊರಿ ಇಲ್ಲ ಪೆಲೇಕ ಇಲ್ಲ ಬಂದ ಇಲ್ಲಿ ಸಾಲ್ವ್ ಮಾಡಾಕ್ರಿ ಮುಂದು ಹೋದುರಿ ನಿಮ್ಗ ನೆನಪು ಹೋಯಿತು ಅಂತಂದ್ರ ನಾವು ಮತ್ತು ಕಾಲ್ ಮಾಡ್ಕೊತ ಕೂಡ್ಬೇಕು ಐತದ

ಇಲ್ಲ ನೀವು ಬರ್ರಿ ಈಗ ಈಗ ಬರ್ರಿ ಇದೆ ನಂಬರಿಗೆ ಬಂದು ಕಾಲ್ ಮಾಡ್ರಿ ನಾವು ನಿಮ್ಗ ತೋರುಸ್ತೇವೆ ಐಟಮ್ಗಳು ಇಲ್ಲಿ ನೀವು ಬರಲಿಲ್ಲ ಅಂತ ಅಂದ್ರ ನಾನು ನಿಮ್ಮ ಮೇಲೆ ಮತ್ತೆ ಕಂಪ್ಲೇಂಟ್ ಹಾಕ್ಬೇಕು ಆಗ್ತದ ನೋಡ್ರಿ ಹಾಂ ಮತ್ತೆ ಕಂಪ್ಲೇಂಟ್ ಮಾಡ್ತೀವ್ರಿ ಸರ್ ಯಾಕೆ ಮಾಡಲ್ಲ ನಾ ಇದು ಫೋಟೋ ಹೊಡ್ದ ಹಿಂಗೆ ಬಂದಿಲ್ಲ ಅಂತೇಳಿ ಅಂದ ಹೇಳಿ ನಾ ಕಂಪ್ಲೇಂಟ್ ರೈಝ್ ಮಾಡ್ತೇನೆ ನಿಮ್ಮ ಮ್ಯಾಲ ಯಾಕ ಡೆಲಿವರ್ ಡೇರೆ ಅವರು ಸರಿ ರೆಸ್ಟೋರೆಂಟ್ದವ್ರ ಸರಿ ಮಾತಾಡಿದ್ದೆ ಅಲ್ಲ ಅವ್ರ ಸರಿ ಮಾತಾಡಿ ನಿಮ್ಮ ನಂಬರ್ ರೆಕಾರ್ಡಿಂಗ್ ಅದ ಅವ್ರ ನಾವು ಎಲ್ಲ ಮಾಡ್ಕೊಟ್ಟಿದೇವೆ ಅಂತ ಅನ್ಲತರ ಮತ್ತು ಐದರ್ ಈಕಾ ಅವ್ರರ ಮಿಸ್ಟೇಕ್ ಮಾಡ್ಯಾರ ಇಲ್ಲ ಅಂತಂದ್ರ ನೀವಾರ ಮಾಡೀರಿ ಬರ್ದೇಗ ಯಾರರ ಒಬ್ರ ತಪ್ಪು ಮಾಡಿರೆ ಅಲ್ಲ ಈಗ ನಂಬಲ್ಡ್ರು ಬಂದಿಲ್ಲ ಕಂಪ್ಲೇಂಟ ರೈಝ್ ಮಾಡ್ತೆ ಇಲ್ಲಂದ್ರ ನೀವು ಬಂದು ಅವ್ರಿಗೆ ಹೇಳಾಕೆ ಹೇಳಿ ರೀ ಅವರೆ ಬತ್ತರ ಅವ್ರ ತಪ್ಪಾಗಿರಬೇಕು ಅವ್ರ ಒಯ್ಲಾಕ ನೀವು ಎಲ್ಲ ಮಾಡಿದೇವೆ ಅಲ್ಲಿಲ್ಲ ಅಂದ್ರ ಅಲ್ಲೇ ಮಿಸ್ಸರ ಆಗಿರ್ಬೇಕು ಪ್ಯಾಕ್ ಮಾಡ ಪರಿ ಅಲ್ಲ ಹೋಗ್ ನೋಡ್ಲಾಕರ ನೋಡಿಲ್ಲಿ ಒಂದು ಸತಿ ಬಂದಿ ನೀವು ಹಾಕಿದ್ದೀರಿ ಅಂದ್ರ ಆಯ್ತ ಮುಗಿದೇ ಹೋಯ್ತಿಲ್ಲಾ ಹಾಂ ಆಯ್ತು ಬರ್ರಿ ನೋಡರ ರೀ ಬರ್ರಿ ಬರ್ರಿ ಬಂದು ಇಲ್ಲಿ ಇಲ್ಲಿಗೆ ಬಂದು ಮತ್ತೆ ಫೋನ್ ಹಚ್ರಿ ಇಲ್ಲಿಗೆ ಬುಡಿಬಲ್ ಬಂದು ಫೋನ್ ಮಾಡ್ರಿ ಮತ್ತು ಹಾಂ ಬರ್ರಿ